ಹಲೋ ಯಾರು ಮಾತಾಡೋದು ಹಾಂ ನಮಸ್ಕಾರ ರೀ ನಾ ಪೃಥ್ವಿ ಡಾಕ್ಟ್ರ್ ಮಾತಾಡ್ತಿದ್ದು ರೀ ಹೌದಾ ರೀ ಯಾವ ಪೇಶಂಟ್ ರೀ ಅದು ಎಮ್ ಆರ್ ಎಮ್ ಸ್ಕ್ಯಾನಿಂಗ್ ಇತ್ತಲ್ಲ ರಿ ಮೊನ್ನೆ ಇ ಸಿ ಜಿ ಮಾಡ್ದ ಆ ಪೇಶೆಂಟಾ ಹಾಂ ಹೌದು ಅದೇ ನಾವು ಮೊನ್ನೆ ಒಂದು ಐದು ದಿವ್ಸ ಹಿಂದೆ ಕೊಟ್ಟಿದ್ದಲ್ಲ ರೀ ಗುಳಿಗೆ ಅವು ಕಂಟಿನ್ಯೂ ಮಾಡಲತ್ತೀರಿ ಇನ್ನೂ ಏನಿಲ್ಲ ಹಾಂ ಹಾಂ ಹಾಂ ಹಾಂ ಡ್ರೆಸ್ಸಿಂಗ್ ಮಾಡ್ಸ್ಕೊಬೇಕು ರೀ ವಾರ ವಾರ ಬಂದು ನೀವು ಹಾಂ ಎರಡು ದಿವ್ಸಕ್ಕೊಮ್ಮೆ ಭೀ ಬರ್ಬೋದು ರೀ ವಾರ ವಾರ ಭೀ ನಡೀತದೆ ರೀ ನೀವು ಎಷ್ಟು ದಿವ್ಸ ಡ್ರೆಸಿಂಗ್ ಮಾಡ್ಸ್ಕೊತೀರಿ ಅಷ್ಟು ಚಲೋ ನಿಮ್ಮದು ಟಾಕಿಗಳು ಕೂಡ್ತವೆ ರೀ

ಹೀಗೆ ಅದಕ್ಕೆ ಒಂದೇ ರೀ ಇದು ಅದ ರೀ ಮತ್ತೆ ಐವತ್ತು ಸಾವಿರ ಆಗ್ತದ್ ರೀ ಟ್ರೀಟ್ಮೆಂಟ್ ಮಾಡಬೇಕು ಈಗ ಹೇಗೆ ನೀವು ಐವತ್ತು ಸಾವಿರ ಐವತ್ತು ಸಾವಿರ ಅತ್ತತದ್ ರೀ ಅದು ನಮಗೆ ಮೆಟ್ರಲ್ಸೇ ಹೆಚ್ಚಿಗೆ ಇರ್ತದೆ ಆ ಮೆಟ್ರಲ್ಸೇ ಕಾಶ್ಟ್ಲಿ ಇರ್ತದೆ ರೀ ಸರ್ ಅವು ಮಾಡಸ್ಕೊಬೇಕಂದ್ರೆ ಹೆಚ್ಚಿಗೆ ಹೋಗ್ತದ್ರಿ ಸರ್ ಅದು ಹಂಗೆ ಆಗಲ್ಲ ರೀ ನೀವು ಏನು ನಮ್ಮದು ಮೆಡಿಕಲಿನ ಸ್ಕ್ಯಾನಿಂಗೇ ಅಷ್ಟು ಹೋಗ್ತದ್ ರೀ ನಮ್ದರ ನಮ್ದು ಫೀಸಾರೂ ಬಿಟ್ಟುಬಿಡ್ರಿ ನೀವು ಅದು ಮೆಡಿಕಲ್ದು ಅದು ಆಗ್ಮ್ಯಾಲ್ ನೀವು ರೊಕ್ಕ ಗುಳ್ಗೆ ಸಲ್ವಾಗ್ ಭೀ ಖರ್ಚು ಮಾಡ್ಬೇಕಾಗ್ತದೆ ರೀ ನೀವು ಹಾಂ ನೋಡಣ್ ತಗೋ ರೀ ಸರ್ ಇನ್ನೂ ಒಂದು ಒಂದು ವಾ ಇದು ವಾರ ಬಿಟ್ಟು ಬನ್ರಿ ಡ್ರೆಸ್ಸಿಂಗ್ ಎಲ್ಲ ಕಂಟಿನ್ಯೂಡ್ ರೀ ಹಾಂ ಡ್ರೆಸ್ಸಿಂಗಾ ಇಲ್ಲೇ ನಮ್ದು ಇದಕ್ಕೆ ಬನ್ರಿ ನಮ್ಮ ಹಾಸ್ಪಿಟಲಿಗೆ ಇಲ್ಲೇ ಮಾಡಸ್ತೀವಂತೆ ನಮ್ಮ ಹಾಸ್ಪಿಟಲ್ ಹೆಸ್ರು ಶಾಂತಾ ಹಾಸ್ಪಿಟಲ್ ನೋಡಿರಿ ಎಷ್ಟು ತೊಳ್ಳತ್ತೀರಿ ಬಿಲ್ಲ ಆಯ್ತು ಆಯ್ತು ರೀ ನಾವು ನೀವು ರೆಗ್ಯುಲರ್ ಕಸ್ಟಮರ್ ಇದೀರಲ್ಲ ರೀ ನಾ ಇದು ಮಾಡಸ್ತೀನಂತೆ ರಿ ಹೇಳ್ತಿನಂತೆ ಅವ್ರಿಗೆ ಹಾಂ ಇಲ್ಲ ಇಲ್ಲ ರಿ ಅದು ರೆಗುಲರ್ ಕಸ್ಟಮರ್ ಅಲ್ಲ ರಿ ನಿಮಗೆ ಇನ್ನೊಂದು ಸರ್ತಿ ಚಲೋ ಟ್ರೀಟ್ಮೆಂಟ್ ಚಲೋ ಮಾಡಿಸ್ತೀವಿ ಅದು ಪೂರಾ ಚಲೋ ಟ್ರೀಟ್ಮೆಂಟ್ ಆಗ್ಬೇಕಲ್ಲ ರೀ ಆ ಸಲಕ್ ಕಾಶ್ಟ್ಲಿ ಆಗ್ತೈತೆ ಆ ಅವು ಮಷಿನ್ಸ್ ಇರ್ತವಲ್ಲ ರೀ ಸರ್ ಸರ್ ಸಲ್ಪ ಕಾಶ್ಟ್ಲಿಯೇ ಬೀಳ್ತಾವೆ ರೀ ಡ್ರೆಸಿಂಗ್ ಚಾರ್ಜ್ ಹ್ಞೂ ಆಯ್ತು ಆಯ್ತು ರೀ ಸರ್ ನಾ ಅದು ಟ್ಯಾಬ್ಲೆಟ್ ಅದೆಲ್ಲ ಸೇರಿ ಸೇರಿಸಿ ನಾ ಹೇಳ್ತೀನಂತೆ ರೀ ಹಾಂ ಆಯ್ತು ಆಯ್ತು